ಕನ್ನಡದಲ್ಲಿ ನಮಗೆ ತುಂಬ ಇಷ್ಟನೇ ಕನ್ನಡ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಹಿಂದಿ ಅವರೇ ಆಗಲಿ ಕನ್ನಡ ಕಲಿಬೇಕು ಅಂದರೆ ಕನ್ನಡದವ್ರ್ ಹಿಂದಿ ಕಲಿಬೇಕು ಅನ್ನೋ ಆಸೆ ಇಲ್ಲ ನಮಗೆ ಕನ್ನಡದಲ್ಲಿ ನಾನು ಇರೋದೆ ನನಗೆ ಹೆಮ್ಮೆ ಕನ್ನಡ ಭಾಷೆ ಅಂತೂ ತುಂಬ ಇಷ್ಟ ಆದರೆ ನಾನು ಯಾವಾಗ್ಲೂ ಕನ್ನಡ ಭಾಷೆಗೆ ಮೋಸ ಮಾಡಿಲ್ಲ ಎಲ್ಲೂ ಮಿಸ್ ಆಗಿ ಅಂತ ಬಂದಾಗ ನನಗೆ ಅದೇ ಬೇಜಾರು ಯಾಕೆ ಹಿಂಗೆ ಮಾತಾಡಿದೆ ಕನ್ನಡ ಬಿಟ್ಬಿಟ್ಟಿ ಇಂಗ್ಲೀಷ್ ಮಾತಾಡಿದೆನಲ್ಲ ಅನ್ನಿಸ್ತಾ ಇರ್ತೈತೆ ನಾನು ಯಾರ ಹತ್ರ ಮಾತಾಡಬೇಕಾದ್ರೂ ಕನ್ನಡ ಅಡ್ರಸ್ ಕೇಳಬೇಕಾದ್ರೂ ಕನ್ನಡ ಕನ್ನಡದಲ್ಲಿ ಬಿಟ್ಟರೆ ಏನೂ ಮಾತಾಡೋಲ್ಲ ನಾನು ಯಾವಾಗ್ಲೂ ನನಗೆ ಒಳ್ಳೇದು ಕಲಿಸಿ ಕೊಟ್ಟಿರೋದೆ ಕನ್ನಡ ಭಾಷೆ ಅದರಲ್ಲಿ ನನ್ನ ಭಾಷೆಗೆ ತುಂಬ ಹೆಮ್ಮೆ ಇದೆ ಯಾಕೆ ಆ ಭಾಷೆ ನಾನು ಅಲ್ಲಿ ಮಾತಾಡಿದಾಗ ಎಲ್ಲರೂ ನೀವು ಈ ಕಡೆಯೋರಲ್ಲ ಮಂಗ್ಳೂರು ಕಡೆಯೋರು ಅಂತಾರೆ ಇಲ್ಲ ನಾನು ಕಡೆಯೋರು ಈ ಕಡೆ ಇರೋದು ಆದರೆ ತುಂಬನೇ ನನ್ಗೆ ಇಷ್ಟ ಬ್ ಕನ್ನಡದಲ್ಲಿ ಎಷ್ಟೇ ಬರೀಲಿಕ್ಕೆ ಒತ್ತು ದೀರ್ಘ ನನಗೆ ಬರೋದೆ ಇಲ್ಲ ಅಂದ್ಕೊಳ್ತಾ ಇರ್ತೀನಿ ನಮ್ಮ ಅನುಭವ ಎಲ್ಲಿ ಆದ್ರೂ ಅಷ್ಟೇ ಒತ್ತು ದೀರ್ಘ ಬರಲ್ಲ ಅಂತ ಈಗ ಇಂಗ್ಲೀಷ್ ಮೀಡಿಯಮ್ ಅವರು ಅಷ್ಟೇ ಕನ್ನಡ ತುಂಬ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ ಕನ್ನಡ ಕಷ್ಟ ಆಗಲ್ಲ ಯಾವುದೇ ವಿಷಯ ತಗೊಂಡ್ರೂ ಕನ್ನಡ ಸರಳತೆ ಇದೆ ಆದರೆ ಕಲಿಬೇಕು ಸ್ವಲ್ಪ ಕಷ್ಟ ಕನ್ನಡ ಕನ್ನಡ ಕಾಗುಣಿತ ಕಲಿಯಿರಿ ಸರಿ ಆಗ್ತದೆ ಬರ್ತದೆ ಅಂತಾರೆ ಸ್ವಲ್ಪ ಅದ್ರಲ್ಲೂ ನಾವು ತುಂಬ ಕಲಿತಿರುವ ಕನ್ನಡದೊಳಗಡೆ ಬೆರಿಬೇಕು ಕಲಿತಿರುವುದು ಅಂದರೆ ಅವರು ಅವ್ರು ಮಾತಾಡ್ತಾರೆ ಇವ್ರು ಮಾತಾ ಆ ಥರ ಅಲ್ಲ ಕನ್ನಡ ತುಂಬನೇ ನಮ್ಮ ಭಾಷೆಯಲ್ಲಿ ಎಷ್ಟು ವಿಧಗಳು ಇದ್ದಾವೋ ಅದು ನಾಸಿಕ ಸಹ ದೀರ್ಘಗಳು ಮತ್ತು ಒತ್ತಕ್ಷರ ಕನ್ನಡ ವರ್ಣಮಾಲೆಯಲ್ಲಿ ಐವತ್ತು ಎರಡು ಅಕ್ಷರ ಆ ಐವತ್ತು ಎರಡು ಅಕ್ಷರವೂ ಈವಾಗ ಅವು ತೆಗೀರಿ ಇವು ತೆಗೀರಿ ಅಂತ ಹೇಳ್ತಾರೆ ಆ ಭಾಷೆ ತೆಗೆದರೆ ಎಷ್ಟು ಚೆನ್ನಾಗಿ ಇರೋಲ್ಲ ಮಕ್ಳಿನ ಈಗಿನ ಮಕ್ಳಿಗೆ ನಾವು ವಿದ್ಯಾಭ್ಯಾಸಕ್ಕೆ ಎಷ್ಟೋ ಕಲಿಕೆಗೆ ಕನ್ನಡಕ್ಕೆ ಜಾಸ್ತಿ ಒತ್ತು ದೀರ್ಘ ಇದೆ ಅಂತ ಇಂಗ್ಲೀಷನ್ನೇ ಹೇಳಿ ಕೊಡ್ತಾರೆ ಸಾಮಾನ್ಯ ಇಲ್ಲ ಬೇಡ ಕನ್ನಡದಲ್ಲಿ ಇರುವ ಎಷ್ಟು ಸೌಮ್ಯತೆ ಎಷ್ಟು ಒಳ್ಳೆತನ ಎಷ್ಟು ಗಾಂಭೀರ್ಯತನ ಇದೆ ಅನ್ನೋದನ್ನ ತಿಳಿಯೋದಕ್ಕೆ ಭಾಳ ಕಷ್ಟಪಡಬೇಕಾಗ್ತದೆ ಯಾವತ್ತೂ ಭಾಷೆಗೆ ಎಷ್ಟು ಒತ್ತು ಕೊಡ್ತೀವೋ ಅಷ್ಟೂ ನಮ್ಗೆ ಒಳ್ಳೆಯದು ಭಾಷೆ ಎಲ್ಲದಕ್ಕಿಂತ ಮುಂಚೆ ನಮ್ಮ ನಮ್ಮ ತಾಯಿ ಕನ್ನಡ ನಮ್ಮ ಹೆತ್ತ ತಾಯಿ ಕನ್ನಡ ಅಂದ್ಕೊಳ್ಬೇಕು ಆವಾಗಲೇ ನಮಗೆ ಇಷ್ಟು ಎಷ್ಟೇ ಓದಲಿ ಬರೀಲಿ ಅವು ಎರಡು ನಮಗೆ ಹುಟ್ಟಿನಿಂದಲೇ ಭೂಮಿಗೆ ಬಂದ ತಕ್ಷಣವೇ ನಮಗೆ ಅದ್ರ ಜೊತೆ ಬಂದಿರ್ತೈತೆ ಅದು ಬೇರೆ ಎಲ್ಲಿಗೂ ಹೋಗಿರೋಲ್ಲ ಅದನ್ನು ನಾವು ಮರೆಮಾಚಬೇಕು ಅಂದಾಗ ಯಾವಾಗ ನಮ್ಮ ವಿದ್ಯಾಭ್ಯಾಸ ಕೊಟ್ಟಾಗ ಚೇಂಜ್ ಆದರೆ ಒಂದು ಕೆಲ್ಸಕ್ಕೆ ಹೋದಾಗ ಚೇಂಜ್ ಆದರೆ ಅಕ್ಕಪಕ್ಕದಲ್ಲಿ ಇರೋ ಜನ ನೋಡಿ ಚೇಂಜ್ ಆಗ್ತಾರೆ ಚೇಂಜ್ ಆಗಬಾರ್ದು ಯಾಕೆ ಚೇಂಜ್ ಆಗಬೇಕು ನಮ್ದು ಇರೋದೆ ಹಂಗೆ ಬಿಡಿ ಅವ್ರು ನಮ್ಮನ್ನ ಮಾತಾಡ್ಸೋಲ್ಲ ಅಂದರೆ ನಾವು ಮಾತಾಡ್ಸೋದು ಬೇಡ ಮಾತಾಡಿಸ್ಲೇ ಬೇಕು ಅಂತ ಅಂದಾಗ ಹೋಗಿ ಕೇಳ್ಬೋದಲ್ವ ಯಾವಾಗ್ಲೂ ನೀವು ಈವತ್ತು ಹಿಂಗೆ ಮಾತಾಡಿದ್ರಿ ನಿನ್ನೆ ಹಂಗೆ ಮಾತಾಡಿದ್ರಿ ಈವತ್ತು ಹಿಂಗೆ ಮಾತಾಡಿದ್ರಿ ಅಂತ ಕೇಳೇ ಕೇಳ್ತಾರೆ ಹೌದು ನಮ್ಗೆ ಇರೋದೆ ಹಾಗೆ ಇರೋದೆ ಆ ಥರ ನಾವು ಇರೋದೆ ಆ ಥರ ಅಂದ್ಮೇಲೆ ನೀವು ಚೇಂಜ್ ಎಲ್ಲಿ ಆಗ್ತೀವಿ ಹೇಳಿ ಇಲ್ಲ ಅಲ್ವ ಒಳ್ಳೆತನ್ದಲ್ಲಿ ಮಾತಾಡಿದಾಗ ಯಾರೇ ಆಗಲಿ ಹೋ ಈವತ್ತು ಇವ್ರು ಮಾತಾಡಿದರಪ್ಪ ನಾಳೆಗೆ ನಾವು ಮಾತಾಡಬೇಕು ಅಂತ ಅದೇ ಕನ್ನಡನ ತಗೊಂಡು ಮಾತಾಡ್ತಾರೆ ಅದನ್ನ ಬಿಟ್ಬಿಟ್ಟು ನಾವು ಹಂಗಲ್ಲ ಹೀಗೆ ನಾವು ಈಗ ನಿಮ್ಮ ಹತ್ರ ಇದ್ದಾಗ ಒಂಥರ ಕನ್ನಡ ನಾವೀ ಆ ಕಡೆ ಹೋದಾಗ ಇನ್ನೊಂದು ಥರ ಇಂಗ್ಲೀಷ್ ಅವೆಲ್ಲ ಮಾತಾಡಬಾರ್ದು ನಮ್ಮ ತನನ ಯಾವತ್ತೂ ಕನ್ನಡದಲ್ಲಿ ಬಿಟ್ಟು ಕೊಡಬಾರ್ದು ಬೇರೆ ಯಾವ್ದ್ರಲ್ಲಿ ಬಿಟ್ಕೊಟ್ರೂ ಒಂದು ಸ್ಯಾಲ್ರಿಯಲ್ಲಿ ಬಿಟ್ಟು ಕೊಡಿ ಒಂದು ಮಾತಲ್ಲಿ ಬಿಟ್ಕೊಡಿ ಆದರೆ ಕನ್ನಡ ಮಾತಲ್ಲಿ ಬಿಟ್ಕೊಡ್ಬೇಡಿ ಬೇರೆ ಇಂಗ್ಲೀಷಲ್ಲಿ ಭಾಷೆಯಲ್ಲಿ ಬಿಟ್ಕೊಡಿ ನಮ್ಮ ಭಾಷೆಯಲ್ಲಿ ಬಿಟ್ಕೊಡ್ಬೇಡಿ ಬೇರೆ ದುಡ್ಡು ಕೊಡ್ಬೋದು ಆಸ್ತಿ ಇರ್ಬೋದು ವ್ಯವಹಾರದಲ್ಲಿ ಇರ್ಬೋದು ಎಲ್ಲದ್ರಲ್ಲೂ ನಮ್ಮ ಕನ್ನಡನ ಎತ್ತಿ ಹಿಡ್ದ್ರೆ ನಾವೂ ನಮ್ಮ ಮಕ್ಕಳಿಗೆ ಕೊಡದೇ ಕನ್ನಡ ನಮ್ಮ ಮಕ್ಕಳು ಅಷ್ಟೇ ಕನ್ನಡದಲ್ಲಿ ಮಾತಾಡ್ತಾರೆ ಆದರೆ ಇಂಗ್ಲೀಷ್ ಮೀಡಿಯಮಲ್ಲಿ ನಾನೇ ಆಗಲಿ ಓದ್ಸಿದ್ದೀನಿ ಆದರೆ ಅದು ಏನು ಈಗಿನ ಪ್ರಪಂಚ ಬೇಕಾಗಿರೋದು ಇಂಗ್ಲೀಷ್ ಮೀಡಿಯಮ್ ಹಾಗಾಗಿ ಅದಕ್ಕೋಸ್ಕರ ಕೊಟ್ಟಿದ್ದೀವೋ ಹೊರತು ಈಗ ನಾವು ಒಬ್ಬರು ಆಗೋಲ್ಲ ಎಷ್ಟು ಜನ ಕೋಟ್ಯಂತರ ಜನ್ದಲ್ಲಿ ನಾನು ಒಬ್ಬಳು ಕನ್ನಡ ನನ್ನ ಮಕ್ಕಳು ಕನ್ನಡ ಅಂದರೆ ಬರಲ್ಲ ಎಲ್ಲರೂ ಕನ್ನಡವಾಗಿ ಬಂದರೆ ನೋಡಿ ನಾವು ಚೆನ್ನಾಗಿ ಅದಕ್ಕಿಂತ ಹೆಚ್ಚು ಒತ್ತಾದ್ರೆ ಕನ್ನಡ ಭಾಷೆ ಬರಿರೆಯೋದು ಆಗಲಿ ಓದೋದು ಆಗಲಿ ಹೇಳೋದು ಆಗಲಿ ಎಷ್ಟು ಮೃದುತನ ಇದೆ ಅಲ್ವ ಆ ತನಿಖೆಯಲ್ಲಿ ಇರೋ ಪ್ರಾಮುಖ್ಯತೆ ಅನುಭವ ಬೇರೆ ಯಾವುದ್ರಲ್ಲೂ ಇಲ್ಲ ಎಲ್ಲದ್ರಲ್ಲೂ ನಮ್ಮ ನಮ್ಮ ತನಕ್ಕೆ ನಾವು ಇರಬೇಕೆ ಹೊರ್ತು ಬೇರೆ ತನಿಖೆಲ್ ಏನಿಲ್ಲ ಈ ಒಂದು ಕೆಲಸ ಮಾಡ್ತೀವಿ ಭಾಷೆಲೂ ಅಷ್ಟೇ ಅವ್ರ್ಗೆ ಹಿಂದಿ ಬರಬೇಕು ಇಂಗ್ಲೀಷ್ ಬರಬೇಕು ಕನ್ನಡ ಬರಬೇಕು ಅಂತ ಕೇಳೋದಿಲ್ಲ ಬೇರೆ ಎಲ್ಲದೂ ಕೇಳ್ತಾರೆ ಆದರೆ ನಮ್ಗೆ ಇರೋದು ಕನ್ನಡ ಆ ಕನ್ನಡವೇ ಮಾತಾಡ್ಕೊಂಡು ಹೋಗಿ ಅಲ್ಲಿ ವ್ಯಾಲ್ಯೂ ಇರೋಲ್ಲ ನಮ್ಮ ಗೊತ್ತಿದೆ ಆ ಸಂಸ್ಕಾರ ಹೋಗೋ ನಡೆದಲ್ಲಿ ಏನು ಮಾತಾಡ್ತಾರಪ್ಪ ಇವರು ಅದಕ್ಕೆ ಏನು ಮಾಡೋಕ್ಕಾಗೋಲ್ಲ ಒಂದು ಬೈಯ್ಯೋದೆ ಆಗಲಿ ಒಂದು ಹೇಳೋದೆ ಆಗಲಿ ನನ್ಗೆ ಆಗೋಲ್ಲ ಅಂತಾರೆ ಆದರೆ ನಮ್ಗೆ ಬೇಕು ಕನ್ನಡ ಬೇಕು ಮಾತಾಡೋದೆ ಆಗಲಿ ಓದೋದೆ ಆಗಲಿ ಕನ್ನಡ ಭಾಷೆ ನನಗೆ ಬರ್ತೈತೆ ನನ್ನಷ್ಟು ನನಗೆ ಬೇಕಾದದ್ದು ಕನ್ನಡ ಅಷ್ಟ್ರಲ್ಲಿ ನಾನು ಹೆಮ್ಮೆ ಪಟ್ಟಿದ್ದೀನಿ ಕನ್ನಡ ಕರ್ನಾಟಕದಲ್ಲಿ ಇದ್ದೀನಿ ಅನ್ನಕ್ಕೆ ಇನ್ನೂ ನನಗೆ ತುಂಬ ಎಮ್ಮೆ ಇದೆ ಹಾಗಾಗಿ ನಮ್ಮ ಕನ್ನಡ ಭಾಷೆ ಆದರೆ ನನ್ನ ಭಾಷೆಗೆ ಕನ್ನಡ ಮಾತಾಡೋ ಭಾಷೆಗೆ ನನ್ನ ನನಗೆ ಏನಂತ ಅಂತಾರೆ ಅಂದರೆ ನೀವು ಮಂಗ್ಳೂರು ಕಡೆಯವರು ಮಂಗ್ಳೂರು ಭಾಷೆ ಮಾತಾಡ್ತೀರ ಅಂತಾರೆ ಇಲ್ಲ ನಾನು ಈ ಕಡೆ ಅವಳೇ ಈ ಯಾವ ವಿಷಯದಲ್ಲಿ ನನ್ನನ್ನು ಕನ್ನಾ ಕರ್ನಾಟಕದವ್ರು ಅಲ್ಲ ಅಂದರೆ ಮಂಗ್ಳೂರು ಅವರು ಅದು ಕರ್ನಾಟಕವೇ ಆದರೆ ನಮಗೆ ಮಂಗಳೂರು ಅಂತ ಅಂತ ಹೇಳ್ತಾರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಇನ್ನೂ ಇದುವರ್ಗೂ ಗೊತ್ತಾಗಿಲ್ಲ ನಾನು ಎಲ್ಲಿಯೇ ಹೋಗ್ಲಿ ಮಾತಾಡಲಿ ಯಾವ ವಿಷಯ ಮಾತಾಡಿದ್ರೂ ಕನ್ನಡದಲ್ಲಿ ಮಾತಾಡ್ದಾಗ ಅವ್ರು ಹಂಗೆ ಅಂತಾರೆ ಏನಂತ ಕನ್ನಡ ನೀವು ಎಲ್ಲಿ ಕಲಿತಿದ್ರಿ ಹೇಳಿ ಮಂಗ್ಳೂರು ಅವರಾ ಇಲ್ಲ ನಾನು ಇಲ್ಲಿ ಅವಳೇ ಇಲ್ಲಿ ಭಾಷೆಯೇ ನಾನು ಮಾತಾಡ್ತಾ ಇರೋದು ಇಲ್ಲ ಮೇಡಮ್ ಆ ಕಡೆ ಭಾಷೆ ಮಾತಾಡ್ತೀರ ಅಂತಾರೆ ಅದಕ್ಕೆ ಇಲ್ಲ ಸರ್ ನಾವು ಇಲ್ಲಿಯೇ ಕಲ್ತು ಇಲ್ಲಿಯೇ ಬೆಳೆದಿರೋದು ನಮ್ಮಲ್ಲಿ ಮಾತಿನ್ನೂ ನಿಮಗೆ ಏನು ಗೊತ್ತಾಗಬೇಕೋ ಗೊತ್ತಿಲ್ಲ ನಾನು ಮಾತ್ರ ಕನ್ನಡ ಇಲ್ಲಿಯೇ ಕಲಿತಿರೋದು ಹೋದೋದೆ ಆಗಲಿ ಕನ್ನಡ ಮೀಡಿಯಮ್ ಅಲ್ಲಿಯೇ ಓದಿರೋದು ನಾವು ಇಂಗ್ಲೀಷ್ ಮೀಡಿಯಮ್ ಅಲ್ಲ ಕನ್ನಡ ಮೀಡಿಯಮ್ ಅವರೇ ನಾವು ಹಳ್ಳಿಯಲ್ಲಿ ಓದಿರೋದು ಬೇರೆ ಕಡೆ ಈ ಸಿಟಿಯಲ್ಲಿ ಎಲ್ಲ ಓದಿಲ್ಲ ನಾವು ಕೆಲಸ ಮಾಡೋದು ಬೇಕು ಆಯೋ ಎಲ್ಲ ಹೇಳ್ತಾರೆ ಕೆಲಸ ಮಾಡಬೇಕಾದ್ರೆ ಇಂಗ್ಲೀಷ್ ಬೇಕೇ ಬೇಕು ಅಂತ ನೀವು ಹೋಗೋಕೆ ಸ್ವಲ್ಪ ಕಷ್ಟಪಡಬೇಕಾಗ್ತದೆ ಕನ್ನಡ ಭಾಷೆ ತುಂಬ ನಮಗೆ ಎಲ್ಪ್ ಮಾಡಿದೆ ನಮಗೆ ಒಳ್ಳೆತನ ಮಾಡಿದೆ ಒಳ್ಳೆಯದಾಗಿ ನಮ್ಗೆ ನಡೆಸ್ಕೊಂಡಿದೆ ನಮ್ಗೆ ಅನುಭವನೂ ಅಷ್ಟೇ ನಮ್ಮ ನಮ್ಮ ಎಲ್ಲಿ ಹೋದ್ರೂ ಕನ್ನಡ ಮಾತಾಡ್ತೀರಿ ಅಂತ ಎಷ್ಟೋ ಅನುಭವದಲ್ಲೂ ನಮಗೆ ಎಷ್ಟೋ ಕಡೆ ಒಳ್ಳೆತನ ಸಿಕ್ಕಿದೆ ಅದರಿಂದ ನಮಗೆ ಒಳ್ಳೆಯದು ಆಗಿದೆ ಯಾವಾಗ್ಲೂ ಅಷ್ಟೇ ಭಾಷೆ ಮೇಲೆ ಪ್ರೀತಿ ಹಿಡ್ಕೊಂಡ್ರೆ ಮಕ್ಳ ಮೇಲೆ ಪ್ರೀತಿ ಇದ್ದಂತೆ ಆಗ್ತೈತಿ ಅಂತಾರೆ ಅದು ನಮ್ಗೆ ಯಾವಾಗ್ಲೂ ಮಕ್ಳನ್ನ ಒಂದು ದಿವಸ ಬಿಟ್ಟು ಒಂದು ದಿವಸ ಇರೋಕೆ ಆಗಲ್ಲ ನೋಡಿ ಹಂಗೆ ಕನ್ನಡವೂ ಬಿಟ್ಟು ಇರ್ಲಿಕ್ಕೆ ಆಗಲ್ಲ ಒಂದು ದಿವಸ ಬಿಟ್ಟು ಮಕ್ಕಳನ್ನ ತೊರ್ಜುಸಿದ್ರೆ ತೊರೆದ್ರೆ ಎರಡನೇ ದಿವಸ ಅದಕ್ಕಿಂತ ಡಬಲ್ ಪ್ರೇಮ ಹುಟ್ಟಿರ್ತದೆ ಹಾಗೆ ಕನ್ನಡ ಭಾಷೆಯೂ ಅಷ್ಟೇ ಈಗ ಬೇಡ ಅಂದರೆ ನೆಕ್ಸ್ಟ್ ಬಂದಾಗ ನಮಗೆ ಆ ಕನ್ನಡ ಭಾಷೆ ಮೇಲೆ ಪ್ರೀತಿ ಇರಲ್ಲ ಯಾಕೆ ಅಂದ್ರೆ ಎರಡನೇ ಸಾರಿದು ಅಲ್ಲವ ಅದು ಹಾಗಾಗಿ ಎರಡು ದಿವ್ಸದ ಪ್ರೀತಿ ಪ್ರೇಮ ಕೊಡಬೇಕಂದ್ರೆ ಅದು ಕನ್ನಡ ಭಾಷೆಯಲ್ಲಿ ಮಾತ್ರ ಮಕ್ಳನ್ನ ಎಷ್ಟು ನಾವು ಗೌರವಿಸ್ತೀವಿ ಎಷ್ಟು ಒಳ್ಳೆಯ ಸಂಸ್ಕಾರ ಕಲಿಸ್ಕೊಟ್ಟಿರ್ತೀವೋ ಅದ್ರ ಪ್ರಕಾರದಲ್ಲಿ ಕನ್ನಡ ಭಾಷೆ ಇರ್ತೈತೆ ಅಂತ ನಾನು ಅಂದ್ಕೋಂಡಿದ್ದೀನಿ ಬೇರೆಯವರಿಗೆ ಹೆಂಗೆ ಅಂತ ಗೊತ್ತಿಲ್ಲ ನಮಗೆ ಕನ್ನಡ ಭಾಷೆ ನಮ್ಮ ಕಲಿಕೆ ಉಳಿಕೆ ಭಾಷೆ ಮೇಲೆ ಹಿಡಿತಾ ಇದ್ದರೆ ಯಾವ ಭಾಷೆ ಆದ್ರೆ ಏನು ಎಲ್ಲಿ ಹೋದ್ರೆ ಏನು ನಾನು ಎಲ್ಲ ಕಡೆ ಸ್ವಲ್ಪ ಕಡೆ ತಿರ್ಗಿ ಬಂದಿದ್ದೀನಿ ಭಾಷೆ ಬೇರೆ ಬೇರೆ ಬೇಕೇ ಬೇಕು ಅಂತಾರೆ ಅದು ನನಗೆ ಇಷ್ಟ ಆಗಲ್ಲ ಅಲ್ಲೂ ನಾವು ಕನ್ನಡದಲ್ಲೇ ಮಾತಾಡಿದ್ದೀನಿ ಇಂಗ್ಲೀಷ್ ಅಲ್ಲಿ ಮಾತಾಡಿ ಅಂತಲೂ ಕೇಳಿದ್ದಾರೆ ಅನುಭವದಲ್ಲಿ ನಾನು ಮಾತಾಡಿಲ್ಲ ನನಗೆ ಬೇಕಾಗಿರೋದು ಕನ್ನಡ ಭಾಷೆ ನನ್ನ ಅನುಭವನ ನಾನು ಓದಿರೋದೆ ಆಗಲಿ ಬರ್ದಿರೋದೆ ಆಗಲಿ ತಪ್ಪೇ ಮಾಡಿದ್ರೂ ನನಗೆ ಕನ್ನಡದಲ್ಲಿಯೇ ತಪ್ಪು ಮಾಡಿದ್ದೀನಿ ಬೇರೆ ಏನು ಇಲ್ಲ ನನಗೆ ಬೇಕಾಗಿರುವುದು ಕನ್ನಡ ಅಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ ನಮ್ಗೆ ಗೊತ್ತಿರೋದು ನಿಮಗೆ ಗೊತ್ತಿಲ್ಲ ಗೊತ್ತಿರೋದು ನಿಮಗೆ ಗೊತ್ತಿರೋದು ನಮಗೆ ಗೊತ್ತಿರಲ್ಲ ಅದೇ ಇಗ್ಲೀಷಲ್ಲಿ ಆ ಸ್ಟಬಲಿಕೇಲಿ ತುಂಬ ಬೇಗ ಮುಂದುವರಿಬೋದು ಅಂತ ಇದು ಮಾಡ್ತಾರೆ ಆದರೆ ಒತ್ತು ದೀರ್ಘ ಕಕ್ಕಲು ಕಟ್ಟು ಅಕ್ಷರ ಮಾಲೆ ಎಲ್ಲ ಬೇಕಾಗಿರೋದು ಕನ್ನಡದಲ್ಲಿ ಕನ್ನಡ ನಮ್ಮ ಭಾಷೆ ಕನ್ನಡ ನಮ್ಮಮ್ಮ ಕನ್ನಡ ನಮ್ಮಪ್ಪ ಕನ್ನಡವೇ ನಮ್ಮ ಅಮ್ಮ ಇಷ್ಟೇ ನಾನು ಹೇಳೋದು ಇದ್ದೀನಿ ಕನ್ನಡ ಕಲಿತಿರುವುದು ಭಾಳ ಮೃದು ಎಷ್ಟು ಕಲಿತರು ಕನ್ನಡದಲ್ಲಿ ಇರ್ತದೆ ಬೇರೆ ಏನು ಯಾವ ಊರ್ಡೇ ಆಗಲಿ ಯಾವ ವಿಷ್ಯವೇ ಆಗಲಿ ಆ ವಿಷಯದಲ್ಲಿ ಒಂದು ಎರಡು ಮೂರು ಅನ್ನಕ್ಕಿಂತ ಹಿಂದಿನ ರೋಮನ್ ಅಂಕೆ ಎಷ್ಟು ಚೆನ್ನಾಗಿ ನಾವು ಬರಿತಿದ್ದು ಎಪ್ಪತ್ತೇಳೆ ಆಗಲಿ ಹನ್ನೆರಡೇ ಆಗಲಿ ಒಂದೇ ಆಗಲಿ ಒಂದ್ರ ಪಕ್ಕದಲ್ಲಿ ಈ ಎರಡು ಅನ್ನೋದನ್ನ ಯಾವ ಯಾವ ಭಾಷೆಲಿ